ಹಲೋ ಆಂ ಹೇಳಿ ಆಂ ಹೌದು ಹೇಳಿ ಇಲ್ಲ ಮೇಡಮ್ ಅದಿನ್ನೂ ಆಗಿಲ್ಲ ಕಸ್ಟಮರ್ಸೆಲ್ಲ ಇಲ್ಲಿ ನಮಗೆ ತುಂಬ ಇದು ಇಟ್ಟಿದಾರೆ ಡಿಮ್ಯಾಂಡ್ ಇಟ್ಟಿದಾರೆ ಸೊ ಅವ್ರದ್ದು ಇನ್ನೂ ಬ್ಯಾಲೆನ್ಸಿದೆ ಇನ್ನೂ ನಿಮ್ಮದು ಕೊಡೋದಕ್ಕೆ ಒನ್ ವೀಕ್ ಒನ್ ಆ್ಯಂಡ್ ಆಫ್ ವೀಕ್ ಆಗುತ್ತೆ ಮೇಡಮ್ ಹೌದು ಮೇಡಮ್ ನೀವು ಹೇಳಿದ್ದಿರಿ ಬಟ್ ಆದರೆ ಇಲ್ಲಿ ನಮ್ಗೂ ಟೈಮ್ ಅನ್ನೋದಿದೆ ಅಲ್ವಾ ಮೇಡಮ್ ನಿಮ್ಗೂ ಮುಂಚೆ ಕೊಟ್ಟಿರೋ ಕಸ್ಟಮರ್ಸ್ದೆಲ್ಲ ಇನ್ನೂ ಹಂಗೆ ಪೆಂಡಿಂಗಿದೆ ನಿಮ್ಮದೂ ಆಗಿದೆ ಆಲ್ಮೋಸ್ಟ್ ಈಗ ಇನ್ನೂ ಅದರ್ಧದಲ್ಲಿದೆ ಸೊ ಇನ್ನೂ ಒಂದು ವಾರ ಒಂದುವರೆ ಒಂದು ಹ್ಞೂ ಗೊತ್ತಾಗುತ್ತೆ ಮೇಡಮ್ ನಿಮ್ಮ ಕಷ್ಟಾನೂ ನಮ್ಗೆ ಅರ್ಥ ಆಗುತ್ತೆ ನಮ್ದೂ ನೀವು ಅರ್ಥ ಮಾಡ್ಕೊಬೇಕಲ್ಲ ಮೇಡಮ್ ಹೊಲ್ದು ಕೊಡ್ತೀನಿ ಇನ್ನೂ ಒಂದು ವೀಕ್ ಒನ್ ಆ್ಯಂಡ್ ಆಫ್ ವೀಕ್ ಹೌದು ಹೌದು ಮೇಡಮ್ ಹೇಳಿದ್ದಿರಿ ಈಗ ನನಗೂ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲಲ್ವಾ ಸೊ ಅದಕ್ಕೋಸ್ಕರ ನಿಮ್ಮದು ಹೊಲಿಯಲಿಕ್ಕಾಗ್ಲಿಲ್ಲ ಇನ್ನು ಒನ್ ವೀಕ್ ಒನ್ ಆ್ಯಂಡ್ ಆಫ್ ವೀಕ್ ಅಷ್ಟ್ರಲ್ಲಿ ನಾನು ಹೊಲಿದು ನಿಮಗೆ ಬೇಕಾರೆ ತಲುಪಿಸ್ತೀನಿ ಇಲ್ಲ ಮೇಡಮ್ ಹ್ಞೂ ಗೊತ್ತು ಮೇಡಮ್ ಬಟ್ ಇದು ಒಂದು ಸರ್ತಿ ನೋಡಿ ಟ್ರೈ ಮಾಡ್ತೀನಿ ಒನ್ ವೀಕ್ ಅಷ್ಟ್ರಲ್ಲಿ ಕೊಡ್ತೀನಿ ಬೇಜಾರು ಮಾಡ್ಕೊಬೇಡಿ ಒನ್ ವೀಕ್ ಒನ್ ಆ್ಯಂಡ್ ಆಫ್ ವೀಕ್ ಅಷ್ಟೆ ಅಷ್ಟ್ರಲ್ಲಿ ನಿಮಗೆ ತಲುಪಿಸ್ತೀನಿ

ಇಲ್ಲ ಮೇಡಮ್ ಇಲ್ಲ ಮೇಡಮ್ ಆಗುತ್ತೆ ಬಟ್ ಒಂದು ವಾರ ಟೈಮ್ ಕೊಡಿ ಅಷ್ಟ್ರಲ್ಲಿ ನಾನು ಹೊಲ್ದು ಕೊಡ್ತೀನಿ ಸರಿ ಮೇಡಮ್ ಸರಿ ಮೇಡಮ್ ಒನ್ ವೀಕ್ ಟೈಮ್ ಕೊಡಿ ಒಂದು ವಾರ ಅಷ್ಟ್ರಲ್ಲಿ ಕೊಟ್ಬಿಡ್ತೀನಿ ಹಾಂ ಓಕೆ ಮೇಡಮ್ ಆಯ್ತು ಥ್ಯಾಂಕ್ಸ್